ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜನರು ಆಟಗಳನ್ನು ಆಡೋದರಿಂದ ಮಕ್ಕಳು ಭೌತಿಕವಾಗಿ ವೇಗವಾಗಿ ಬೆಳವಣಿಗೆ ಆಗ್ತದೆ ಕೈಕಾಲುಗಳು ಗಟ್ಟಿ ಮುಟ್ಟು ಆಗ್ತವೆ ಹಾಗು ಮಾನಸಿಕ ಆರೋಗ್ಯವಾಗಿರುತ್ತೇವೆ ಅಂತ ಒಂದು ಮನೋಭಾವನೆ ಇದೆ ಒಂದು ಮನಸ್ಸು ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಆಟ ಆಡ್ಬೇಕಾದ್ರೆ ಎಲ್ಲರೂ ಸೇರಿಕೊಂಡು ಮನಸ್ಸು ಒಂಥರ ಉಲ್ಲಾಸ ಆಗಿರ್ತಾಯಿತ್ತು ಉತ್ಸಾಹ ಇರ್ತಾಯಿತ್ತು ಆದರೆ ಈಗ ಪ್ರಸ್ತುತ ಎಲ್ಲ ಮಕ್ಕಳು ಮೊಬೈಲು ಮೊಬೈಲು ಅಂತ ಸಾಯ್ತಾವೆ ಊರು ಮೊಬೈಲ್ ಊರು ಜನ ಸವ್ರಲ್ ಜನರ ಜೊತೆ ಸೇರೋದಿಕ್ಕೆ ಬಿಡಲ್ಲ ಮನೆಯಲ್ಲಿ ಪೋಷಕರು ಹಾಗೆ ಇದ್ದಾರೆ ಜನರು ಊರವ್ರೆಲ್ಲ ಮಕ್ಕಳು ಜೊತೆ ಆಡಲಿ ಅನ್ನೋದು ಬಿಡಲ್ಲ ನೀನು ನಮ್ಮ ಮನೆಯಲ್ಲೇ ಇರು ಕಾಂಪೋಂಡಲ್ಲೇ ಆಡ್ಕೊ ಇಲ್ಲ ಮೊಬೈಲ್ ತಗೋ ಇದೆ ನಮ್ಮ ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡ್ತಾಯಿದ್ದೀವಿ ಮಕ್ಕಳು ಊರವರ ಜೊತೆ ಎಲ್ಲ ಮಕ್ಕಳು ಒಂದಾಗಿ ಆಡುವುದರಿಂದ ಮಕ್ಕಳಲ್ಲಿ ಬಾಂಧವ್ಯ ಬೆಳೆಯುತ್ತೆ ಹಾಂ ಮಕ್ಕಳಲ್ಲಿ ಬಾಂಧವ್ಯ ಅನ್ನೋದು ಬೆಳೆಯುತ್ತೆ ಸ್ನೇಹ ಅನ್ನೋದು ವೃದ್ಧಿ ಆಗುತ್ತೆ ನಾವೆಲ್ಲ ಒಂದು ಅನ್ನೋ ಮನೋಭಾವನೆ ಬೆಳೆಯುತ್ತೆ ಇವ್ಗಳು ಇವ್ಗಳು ಎಲ್ಲೆಯಿಂದ ಪ್ರಸ್ತುತ ದಿನಗಳಲ್ಲಿ ಮಕ್ಕಳು ವಂಚಿತರಾಗ್ತಾಯಿದ್ದಾರೆ ಇದಕ್ಕೆ ಕಾರಣ ಯಾರಂತಂದ್ರೆ ನಾವೇ ನಮ್ಮ ಮಕ್ಕಳನ್ನು ಯಾವಾಗ ನಾವು ನಮ್ಮ ಪ್ರದೇಶದಲ್ಲಿ ಇರುವಂತಹ ಅವರು ಜೊತೆ ನಾವು ಬೆರಿಯೋದಕ್ಕೆ ಬಿಡಲ್ವೋ ಆಗ ಎಲ್ಲ ಉದ್ಭವ ಆಗ್ತವೆ ಈ ಕುಂಟೆ ಬಿಲ್ಲೆ ಮತ್ತೆ ಲಗೋರಿ ಚೂರಿ ಚೆಂಡು ಕ್ರಿಕೆಟು ವಾಲಿಬಾಲು ಕಬಡ್ಡಿ ಇವೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಆಡ್ತೀವಿ ಇದನ್ನು ಆಟಾಡೋದಿಕ್ಕೆ ಮಕ್ಳನ್ನು ನಾವು ಕಳಿಸ್ಬೇಕು ಅಂದರೆ ಸುತ್ತ ಮುತ್ತಲಿರೋ ಮಕ್ಕಳ ಜೊತೆ ಅವರ ಆರೋಗ್ಯವಾಗಿ ಸಧೃಡವಾಗಿ ಬೆಳೀತಾರೆ ಮಕ್ಕಳಲ್ಲಿ ಭೌತಿಕ ಮಟ್ಟ ಬೆಳಿಯುತ್ತೆ ಅವರ ಆರೋಗ್ಯವೂ ಚೆನ್ನಾಗಿರುತ್ತೆ ಮಾನಸಿಕವಾಗಿ ಅವರು ಸಧೃಡರಾಗ್ತಾರೆ ಅವರಲ್ಲಿ ಒಂದು ಸ್ನೇಹ ಪ್ರೀತಿ ಎಂಬ ಮನೋಭಾವನೆ ಬೆಳಿಯುತ್ತೆ ನಾವೆಲ್ಲ ಒಂದು ಏನೇ ಕಷ್ಟ ಬರಲಿ ನಾವೆಲ್ಲ ಒಗ್ಗಟ್ಟಲ್ಲಿ ಇರ್ತೀವಿ ಅನ್ನುವ ಧೈರ್ಯ ಅವರಲ್ಲಿ ಬರುತ್ತೆ ಇದು ಸಾಮಾಜಿಕ ಜೀವನವನ್ನು ಅವರು ಒಂದು ರೂಪಿಸಿಕೊಳ್ಳಲು ಈ ಗ್ರಾಮೀಣ ಪ್ರದೇಶದಲ್ಲಿ ಆಟವು ತುಂಬ ಅನುಕೂಲ ಆಗ್ತದೆ ಅಂತ ಹೇಳೋಕ್ಕೆ ಹೇಳ್ಬೋದು